ಬರವಣ್ಗೆ ಇವತ್ತು ಯಾವುದೇ ಒಂದು ವ್ಯಾಕರಣ ರಚನೆ ಸೃಜನ್ಶೀಲತೆ ಇದನ್ನೆಲ್ಲ ಕೇಳಿದ್ದೀರಿ ಆದರೆ ಯಾವುದೇ ಒಂದು ಓದಿನಿಂದಾಗಲಿ ಅಥವಾ ಒಂದು ಕೋರ್ಸ್ನಿಂದಾಗಲಿ ಕಲ್ತಿದ್ದು ನಾನೊಬ್ಬನೇ ಅಲ್ಲ ಸಮಾಜದಲ್ಲಿ ಬಹುಪಾಲು ಜನರು ಕೂಡ ಈ ಸಮಾಜ ಕಲಿಸಿದಂಥ ಕೆಲವೊಂದು ಚಟುವಟಿಕೆಗಳನ್ನ ಅನುಸರ್ಸಿಕೊಂಡು ಆ ಒಂದು ಚಟುವಟಿಕೆಗಳ ಆಧಾರದ ಮೇಲೆ ಸರಿ ತಪ್ಪುಗಳ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತಿನ ದಿನಮಾನಗಳಲ್ಲಿ ಬರವಣಿಗೆ ಬಹಳ ಅದ್ಭುತವಾದ ಬರವಣಿಗೆ ಹಾಗಾಗಿ ಇವತ್ತು ಸಾಹಿತಿಗಳಿರ್ಬೋದು ಸಮಾಜದ ಹಿತಚಿಂತಕರಿರ್ಬೋದು ಸಮಾಜ ಸೇವೆ ಮಾಡುವಂಥದ್ದು ಇರ್ಬೋದು ಇವರು ತಮ್ಮ ದಿನನಿತ್ಯದ ಬದುಕಿನಲ್ಲಿ ಬರೆಯುವಂಥ ಸಿಹಿಕಹಿಗಳನ್ನು ಆಧರಿಸಿ ಈ ಸಿಹಿಕಹಿಗಳ ಒಂದು ಸಂತುಲನ ಹೇಗಿರುತ್ತೆ ಅನ್ನುವ ಒಂದು ದೃಷ್ಟಿ ಹಾಗೇ ಈ ಒಂದು ಬರವಣಿಗಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗದ ರೀತಿ ಇನ್ನೊಬ್ಬರನ್ನು ಮತ್ತೊಬ್ಬರನ್ನು ಸಂತೈಸುವ ಒಂದು ನಿಟ್ಟಿನಲ್ಲಿ ಬರವಣ್ಗೆ ಬಹಳ ಮುಖ್ಯ ಅದೇ ಬರವಣಿಗೆ ಸೊಲ್ಪ ಹೆಚ್ಚು ಕಡ್ಮೆ ಆದರೂ ಕೂಡ ಒಬ್ಬನಿಂದ ಮತ್ತೊಬ್ಬನವರೆಗೂ ಕೂಡ ಡೋಲಾಯಮಾನವಾದ ಸ್ಥಿತಿಗೆ ಬದುಕು ಬದುಕು ತಳ್ಳುವಂಥ ಒಂದು ಸಾಮರ್ಥ್ಯ ಕೂಡ ಆ ಬರ್ವಣ್ಗೆಯಲ್ಲಿರುತ್ತೆ ಅಂಥ ಒಂದು ಬರವಣ್ಗೆಯನ್ನ ಬರೆಯುವುದ್ಕಿಂತ ಪೂರ್ವದಲ್ಲಿ ಅದರ ಅವಲೋಕನ ಆತ್ಮವಿಮರ್ಶೆ ಮಾಡಿ ಆ ಬರವಣ್ಗೆಯನ್ನ ಬರೆಯುವಂಥದ್ದು ಅಂಥ ಬರವಣ್ಗಿಗೆ ಇವತ್ತಿನ ದಿನಮಾನದಲ್ಲಿ ಆಗಿರ್ಬೋದು ಹಿಂದಿನಿಂದಲೂ ಆಗಿರ್ಬೋದು ಅಂಥ ಒಂದು ಶಕ್ತಿ ಆ ಬರ್ವಣ್ಗಿಗೆ ಇದೆ ಅಂಥ ಒಂದು ಬರ್ವಣ್ಗೆಗೆ ನಾವೆಲ್ಲರೂ ಕೂಡ ಗೌರವ ಕೊಡೋದ್ರ ಜೊತೆಗೆ ಅಂಥ ಒಂದು ಇನ್ನೊಬ್ರಿಗೆ ನೋವಾಗದ ರೀತಿಯಲ್ಲಿ ನಾವು ಬರ್ ಬರವಣ್ಗೆಯನ್ನ ಬರೆಯಲು ನಮ್ಮ ವ್ಯಕ್ತಿತ್ವವನ್ನು ಕೂಡ ರೂಢಿಸಿಕೊಂಡು ಬರ್ ಬರವಣ್ಗೆಯನ್ನ ಬರೆಯಬೇಕು ಎನ್ನುವುದು ಕೂಡ ಒಂದು ಮುಖ್ಯ ವಿಷಯವಾಗಿದೆ ಇದು ಇಂಥವುದರ ಆಧಾರದ ಮೇಲೆ ನಾವೂ ಕೂಡ ನಮ್ಮ ಮನಸ್ಸಿಗೆ ಬಂದಂಥ ಕೆಲ ಪ್ರಮುಖ ವಿಷಯಗಳನ್ನು ಇವತ್ತು ರಾಜಕೀಯ ರಂಗದಲ್ಲಿರ್ಬೋದು ಸಾಮಾಜಿಕವಾಗಿರ್ಬೋದು ಮತ್ತು ನಾಟಕೀಯ ರೂಪದಲ್ಲಿರ್ಬೋದು ಎಲ್ಲ ವಿಧದಲ್ಲಿಯೂ ಕೂಡ ನಮ್ಮ ಮನಸ್ಸಿನ ಆಳದ ಒಂದು ಅನುಭವವನ್ನು ಇನ್ನೊಬ್ಬರ ಮನಮುಟ್ಟುವ ರೀತಿಯಲ್ಲಿ ನಾವು ಬರೆಯಲು ಪ್ರಯತ್ನಪಡಬೇಕು ಹಾಗೇ ಬರವಣ್ಗೆ ಸ್ಪಷ್ಟತೆಯಂದ ಕೂಡಿರಬೇಕು